ಮಹಿಳೆಯರು ದಿನ ಆರಂಭವಾದ ಸಮಯದಿಂದ ಮುಗಿಯುವ ಸಮಯವರ್ಗು ತಮ್ಮ ಕುಟುಂಬಕ್ಕಾಗೇ ಮೀಸಲಿಡುತ್ತಾರೆ ಅವಿಭಕ್ತ ಕುಟುಂಬದಲ್ಲಿ ಹಲವಾರು ತೊಂದರೆಗಳನ್ನು ಎದುರಿಸಿಕೊಂಡು ತನ್ನ ಮಕ್ಕಳ ಲಾಲನೆ ಪಾಲನೆ ಮಾಡಿಕೊಂಡು ತನ್ನ ಯಾವುದೇ ಒಂದು ನೋವು ಕಷ್ಟಗಳನ್ನು ಮರೆತು ತನ್ನ ಮಕ್ಕಳೇ ಒಂದು ಜೀವನ ಎಂದು ತಿಳ್ಕೊಂಡು ಸಂ ತನ್ನ ಜೀವನವನ್ನು ಮುಂದೂಡಿಸ್ಕೊಂಡ್ ಹೋಗ್ತಾ ಇರ್ತಾರೆ ಮೊದಲು ಮಹಿಳೆಯರು ಮನೆಯಿಂದ ಹೊರ್ಗಡೆ ಹೋಗೋದೇ ತಪ್ಪು ಎಂದು ಮಹಿಳೆಯರು ಒಳಗೇ ಮನೆಯ ಒಳಗೆ ಒಂದು ಜೀವನವನ್ನು ಕಟ್ಕೊಂಡಿರ್ತಾರೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ತನ್ನ ಮಹಿಳೆಯರ ಪಾತ್ರವನ್ನು ಕಾಣ್ತೀವಿ ನಾವೀಗ ಮಹಿಳೆಯರೇ ತನ್ನ ಮೇಲುಗೈಯನ್ನು ತೋರಿಸ್ತಾರೆ ಯಾವುದೇ ಕ್ಷೇತ್ರದಲ್ಲಿ ಮಹಿಳೆಯರು ಮಾಡಬಾರ್ದು ಈ ಕೆಲಸ ಮಾಡಬಾರ್ದು ಆ ಕೆಲಸ ಮಾಡಬಾರ್ದು ಅನ್ನೋ ಒಂದು ಮೊದಲಿನ ಕಾನ್ಸೆಪ್ಟೆ ಈಗ ಇಲ್ಲ ಎಲ್ಲ ಈಗ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ನಾವು ಮಾಡ್ಬಲ್ಲವು ಅನ್ನೋ ಒಂದು ಕಾರ್ಯವನ್ನು ತೋರಿಸ್ತಿದಾರೆ ಶಿಕ್ಷಣವು ಮೊದಲು ಪುರುಷರಿಗೆ ಮಾತ್ರ ಸೀಮಿತ ಆಗಿತ್ತು ಮಹಿಳೆಯರಿಗೆ ಬರೀ ಅಡುಗೆ ಮನೆ ಅಡುಗೆ ಕೆಲಸ ಇಷ್ಟರೊಳಗೆ ಅವರು ಮೀಸಲಾಗಿದ್ರು ಆದರೆ ಈಗ ಪುರುಷರಿಗಿಂತ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರೇ ಮೇಲಾಗಿ ನೋಡ್ತೀವಿ ಅವರು ಶಿಕ್ಷಣದಲ್ಲುನೂ ಮೇಲಾಗಿ ಅವರ ಕೆಲಸ ಕಾರ್ಯಗಳಲ್ಲಿನೂ ಇಂಪ್ರೂಮೆಂಟನ್ನು ನೋಡ್ತಾ ಇರ್ತೀವಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತೆ ಇದೆಯಲ್ಲ ಅದ್ರಂಗೆನೇ ಈಗ ಮಹಿಳೆಯರು ತನ್ನ ಆ ಜೀವನದಲ್ಲಿ ಶಿಕ್ಷಣವನ್ನು ಕಲಿತು ತುಂಬ ಕ್ಷೇತ್ರದಲ್ಲಿ ತನ್ನ ಜೀವನವನ್ನು ಬಹಳ ಒಳ್ಳೆ ರೀತಿಯಲ್ಲಿ ನಡೆಸುತ್ತಿದ್ದಾರೆ ಹೀಗಾಗಿ ಮುಂದೇನು ಸಹ ಇದೇ ಥರ ಹೆಣ್ಮಕ್ಳು ಮುಂದುವರಿಬೇಕು ಅಂದರೆ ಹೆಣ್ಮಕ್ಳು ಮೊದ್ಲು ಶಿಕ್ಷಣವನ್ನು ಪಡೀಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ